ಅಲೋ ಹೇಳಿ ಮೇಡ್ಮ್ ಯಾರು ಹಲೋ ಆಂ ಹೇಳಿ ಮೇಡಮ್ ಆಂ ಹೇಳಿ ಮೇಡಮ್ ನಾವು ಹಾಂ ಹಾಂ ಹೇಳಿ ಮೇಡಮ್ ಅದು ಕೆ ಜಿ ನೂರು ರೂಪಾಯಿ ಮ್ಯಾಮ್

ಹಾಂ ಓಕೆ ಮೇಡಮ್ ಓಕೆ ಮೇಡಮ್ ಹಾಂ ಸಿಗುತ್ತೆ ಮ್ಯಾಮ್ ಸೀಗಡಿ ಅದು ಪಾವು ಮತ್ತು ಸೇರು ಲೆಕ್ಕ ಪಾವು ಅದು ಐವತ್ತು ರೂಪಾಯಿ

ಸೇರು ಆದರೆ ನೂರು

ಹಾಂ ಓಕೆ ಮೇಡಮ್ ಹಾಂ ಪ್ರಾ ಸಿಗುತ್ತೆ ಎಷ್ಟು ಹೇಳಿ ಅದು ನೂರೈವತ್ತು

ಹಾಂ ಓಕೆ ಮ್ಯಾಮ್ ನಾಳೆ ಆಂ ನಾಳೆಯೇ ನಾಳೆನೇ ಬೇಕಾ ಎಲ್ಲ ಎಲ್ಲ ಐಟಮ್ಸ್ ನಾಳೆನೇ ಬೇಕಾ ಓಕೆ ನಾಳೆ ನೀವು ನಾಳೆ ಒಂದು ಮಧ್ಯಾಹ್ನ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಸಿಗುತ್ತೆ

ಆಂ ಒಂದೆರಡು ಐಟಮ್ಸ್ ಸಿಗೋಲ್ಲ ಬೇಗ ಬೇಕು ಅಂದರೆ ಆಂ ಎರಡು ಐಟಮ್ ಸಿಗೋಲ್ಲ

ಆಂ ಓಕೆ ಮೇಡಮ್ ಓಕೆ ಮೇಡಮ್ ಅಡ್ರೆಸ್ಸಿನ ಆಂ ಓಕೆ ಮೇಡಮ್ ಅಡ್ರಸ್ ಸೆಂಡ್ ಮಾಡಿ ಆಂ ಓಕೆ ಮೇಡಮ್ ಆಂ ಓಕೆ ಮೇಡಮ್ ಓಕೆ ತ್ಯಾಂಕ್ ಯೂ ನಮ್ಮಲ್ಲಿ ಇಲ್ಲಿ ಫಿಶ್ಗಳು ಸಿಗ್ತವೆ ಬೇರೆ ಐಟಮ್ ನಿಮ್ಗೆ ಯಾವ್ದು ಬೇಕು ಓಕೆ ಓಕೆ ತ್ಯಾಂಕ್ ಯೂ ಮ್ಯಾಮ್